ನಮ್ಮ ಕರ್ನಾಟಕದ ಒಂದು ಜನತೆ ಸಾಂಸ್ಕೃತಿಕ ಒಂದು ಪರಂಪರೆಯನ್ನು ಈಗಲೂ ಸಹ ಅದನ್ನು ಮುಂದುವರಿಸುತ್ತಾ ಬರುತ್ತಿದ್ದಾರೆ ಅದರಲ್ಲಿ ದಸರಾ ಉತ್ಸವ ಅಂತ ಹೇಳ್ಬೋದು ಮತ್ತು ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು ಅಥವಾ ಇನ್ನು ಸುಮಾರಷ್ಟು ಕನ್ನಡ ನಾಡಿನ ಒಂದು ಹಬ್ಬಗಳಿದ್ದಾವೆ ಕನ್ನಡ ನಾಡಿನ ಜನತೆಯು ಸಹ ಆಶ್ಚರಿಸುವಂತಹ ಸುಮಾರಷ್ಟು ಹಬ್ಬಗಳು ಬರ್ತವೆ ಅದರಲ್ಲಿ ದಸರಾ ಒಂದು ಅಂತಾನು ಹೇಳ್ಬೋದು ಮತ್ತು ಕನ್ನಡ ರಾಜ್ಯೋತ್ಸವ ಅಂತಾನು ಹೇಳ್ಬೋದು ಮತ್ತು ದಸರಾ ಅಂತ ಹೇಳಿದಾಗ ಮೈಸೂರಿನಲ್ಲಿ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ನವರಾತ್ರಿ ಅಂತ ಅಂದರೆ ಒಂಬತ್ತು ದಿನ ಮಾಡ್ತಾರೆ ಒಂದೊಂದು ಶಕ್ತಿ ದೇವತೆಗೂ ಸಹ ಒಂದೊಂದು ದಿನ ಪೂಜೆಯನ್ನು ಮಾಡ್ತಕ್ಕಂಥದ್ದು ನಾವು ಕಾಣ್ತೀವಿ